ನಾ ಬಹಳಷ್ಟು ಅಡುಗೆ ಮಾಡ್ತಿನಿ ರಿ ಬಟ್ ಅಡುಗೆದಾಗ್ ಅಂದ್ರೆ ನನಗೆ ಎಲ್ಲದ್ಕಿಂತ ಜಾಸ್ತಿ ಈಜೀಲಿ ಮಾಡ್ಲಾಕೆ ಬರ್ತದ ಅಂದ್ರೆ ಅದು ಟಮಾಟಾದ ಅನ್ನ ರಿ ಅದು ಟಮಾಟಾ ರೈಸ್ ಅಂತೀವಿ ರಿ ನಾವು ಟಮಾಟಾ ರೈಸ್ ಒಂದು ಭಾಳ ಈಜೀಲಿ ಮಾಡ್ಬೌದ್ರೀ ನಾವು ಹೆಂಗೆ ಅಂದ್ರೆ ನಾವು ಈಗ ನೋಡ್ರಿ ಒಂದು ಟಮಾಟ ತಗೋತಿವ್ರಿ ಒಂದು ಎರಡು ಮೂರು ಟಮಾಟ ತಗೋತಿವ್ರಿ ಅವು ಹೆರಿಸ್ತೀವ್ರಿ ಸಣ್ಣ ಸಣ್ಣ ಸಣ್ಣ ಸಣ್ಣ ಹೊಳ್ಕೊಬೇಕ್ರಿ ಹಂಗೆ ಬಳ್ಳುಳ್ಳಿ ಇರ್ತದಲ್ರಿ ಬಳ್ಳುಳ್ಳಿ ಹೆಚ್ಕೋತೀವ್ರಿ ಅಲ್ಲ ಬಳ್ಳುಳ್ಳಿ ಟಮಾಟ ಇವೆಲ್ಲ ಹೆಚ್ಕೊಂಡು ಆದಮೇಲೆ ನಾವು ಏನು ಮಾಡ್ತಿವ್ರಿ ಬೇಕಾದರೆ ನಾವು ಉಳ್ಳಾಗಡ್ಡೆ ಹಾಲು ಹಾಗು ಏನಂತರ ಮೆಂತೆ ಪಲ್ಯ ಇವೆಲ್ಲ ಹುಳ್ಕೊಂಡು ಇಟ್ಕೋಬೋದು ಯಾವಾಗ ಎಣ್ಣೆ ಕಾಸ್ಲಕ ಇಡ್ತಿವಿ ಸಾಸಿವೆ ಜಿರಿಗೆ ಹಾಕ್ತೀವಿ ಹಾಕ್ಮೇಲೆ ಏನು ಮಾಡ್ತಿವ್ರಿ ಟಮಾಟ ಹಾಕ್ತಿವ್ರಿ ಟಮಾಟ ಹಾಕ್ದ ಮೇಲೆ ಅಲ್ಲ ಬಳ್ಳುಳ್ಳಿ ಮಾಡ್ಕೊಂಡಿದ್ದು ಹೆಚ್ಕೊಂಡಿದ್ದಿದ್ ಪೇಸ್ಟ್ ಅದು ಕೂಡ ಹಾಕ್ತಿವಿ ಒಂದುವೇಳೆ ನೀವು ಅದು ಉಳ್ಳಾಗಡ್ಡೆ ಮತ್ತು ನಂತರ ಆಲೂಗಡ್ಡೆ ಇವೆಲ್ಲಾ ಹೊಳ್ಕೊಂಡು ಇಟ್ಕೊಂಡಿದ್ರಂದರ ಅವನ್ನು ಹಾಕೋಬೌದು ಆಮೇಲೆ ಅವು ಹಂಗೆ ಫ್ರೈ ಮಾಡ್ಕೋತ ಇರಬೇಕ್ರಿ ಆಮೇಲೆ ಸ್ವಲ್ಪ್ ಎಷ್ಟು ಬೇಕು ನಮ್ಗೆ ಅಷ್ಟು ಅದ್ರದ್ ನಾ ಎಷ್ಟು ಅಕ್ಕಿ ತಗೊಂಡಿನಿ ಅದ್ರದ್ದು ಹಿಸಾಪ್ಸೆ ನಾವು ಏನ್ಮಾಡಬೇಕ್ರಿ ಉಪ್ಪು ಹಾಕಬೇಕ್ರಿ ಉಪ್ಪು ಹಾಕೋಣ ಏನು ಮಾಡಬೇಕ್ರಿ ಅದು ಸ್ವಲ್ಪ್ ಬ್ರೌನ್ ಆಗೋತನ ನಿಂದಿರಬೇಕ್ರಿ ಅದು ಟಮಾಟ ಎಲ್ಲ ಆಮೇಲೆ ಅದು ಉಪ್ಪು ಹಾಕ್ಮೇಲೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಂತರ ಅರಿಶಿಣ ಮತ್ತು ಖಾರ ಮಸಾಲ ನಿಮ್ಮಲ್ಲಿ ಯಾವ್ದು ಮಸಾಲ ಅದಾದ ಅದನ್ನ ಯೂಸ್ ಮಾಡಬಹುದ್ರಿ ಯಾವ್ದು ಬಿ ಮಸಾಲ ಇರಲಿ ಗರಂ ಮಸಾಲ ಯಾವ್ದು ಬಿ ಮಸಾಲ ಇತ್ತೊ ಅದು ಯೂಸ್ ಮಾಡಿ ಅದು ಚಲೊ ಫ್ರೈ ಮಾಡ್ಕೊಂಡಮೇಲೆ ನಾವದು ಅಕ್ಕಿ ನೆನೆ ಹಾಕಿ ಏನು ಇಟ್ಟಿದ್ವಲ್ಲ ಅದು ನೆನೆ ಹಾಕಿದ್ದು ಅಕ್ಕಿ ನಂತರ ಅದ್ರಾಗ ಕುಕ್ಕರ್ದಾಗ ಹಾಕಿ ಚಲೋ ಒನ್ ಇನ್ನೊಮ್ಮೆ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ತಿವ್ರಿ ನೀರು ಹಾಕಿ ನಾವು ಏನಂತರ ಮುಚ್ಚಣಿಕೆ ಅದು ಕುಕ್ಕರ್ದು ಮುಚ್ಚಣಿಕೆ ಮುಚ್ಚಿ ಇಡಬೇಕು ಆಮೇಲೆ ಒಂದು ಒಂದು ಸೀಟಿ ಆಯಿತು ಅಂದರೆ ಅದು ಬಂದ್ ಮಾಡಿದರೆ ನಿಮಗೆ ಇಷ್ಟು ಈಜೀಲಿ ನಂತರ ಒಂದು ಇಷ್ಟು ಈಜೀಲಿ ನಾವು ಒಂದು ಟಮಾಟ ರೈಸ್ ಮಾಡ್ಬೌದು ಅದೇ ನಮ್ಗೆ ಯಾವುದಾರ ಶೀರಾ ಅಥ್ವ ಏನಾರ ಬೇರೆದು ಸಿಹಿ ತಿಂಡಿ ಮಾಡೋದದ ಅಂದ್ರೆ ಅದು ಭಾಳ ಕಷ್ಟ ಆಗ್ತದ್ರಿ ಯಾಕಂದ್ರೆ ಈಗ ನಮ್ಗೆ ಅದು ಪಾಕ ಮಾಡ್ಕೊಳ್ಳಿಕ್ರಿ ಅದು ಅದು ಏನಂತಾರ ರುಚಿಪಾಕ ಮಾಡ್ಕೋಕೆ ಭಾಳ ಟೈಮ್ ಬೇಕ್ರಿ ಆ ರುಚಿಪಾಕ ಏನಾಗ್ತದ್ರಿ ಆ ರುಚಿಪಾಕದ್ದು ಮಾಡೋಸ್ಟ್ಗೇ ನಮ್ಮದು ಇಷ್ಟು ಟೈಮ್ ವೇಸ್ಟ್ ಆಗ್ತದಂದ್ರೆ ನಾವು ಅದೇ ಟೈಮ್ದಾಗ ಒಂದು ಎರಡು ಮೂರು ಸರ್ತಿ ಅನ್ನ ಮಾಡಿ ತೆಗಿಬಹುದ್ರಿ ನನಗಂತು ಅನ್ನ ಮಾಡೋದು ಭಾಳ ಭಾಳ ವಾಸಿ ಅನ್ನಿಸ್ತದ್ರಿ ಶಿರ ಮಾಡೋದ್ಕಿಂತ ಈಗ ಶೀರ ಮಾಡೋದಿತ್ತು ಅಂದ್ರೆ ನಾವು ಫಸ್ಟ್ ನೀರು ಹಾಕೊತೀವ್ರಿ ನೀರಾಕಿ ಸಕ್ಕರೆ ಕಲಸ್ತೀವ್ರಿ ಸಕ್ಕರೆ ಕಲ್ಸಿದ್ ಪಾಕ ಮಾಡಿಕೋತೀವ್ರಿ ಆಮೇಲೆ ಪಹ್ಲನೆ ಏನಂತರ ನಾವು ಉಪ್ಪಿಟ್ಟು ಮಾಡೊ ರವೆ ಎರಡು ಅದು ಉಪ್ಪಿಟ್ಟು ಮಾಡೊ ರವಾನು ತಗೊಬೋದ್ರಿ ನೀವು ಇಲ್ದಿರೆ ದಪ್ಪನ್ದು ರವಾನು ತಗೋಬೋದು ಅದನ್ನು ನೀವು ಹೆಂಗೆ ತಗೋತೀರಿ ಅದು ನಿಮ್ಮ ಮ್ಯಾಲೆ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದು ನೀವು ತಗೊಬೋದು ಅದು ನಾವು ಹುರ್ಕೊಬೇಕಾಗ್ತದ್ರಿ ಪೈಲಾನೆ ಅದು ಹುರ್ಕೊಂಡು ಅದು ಇಡಬೇಕಾಗ್ತದ ಆಮೇಲೆ ಅದು ನೀರಿನಾಗ ನಿ ಸಕ್ಕರೆ ಹಾಕ್ತಿ ಸಕ್ಕರೆ ಹಾಕೋದ್ ಪಾಕ ಮಾಡ್ಕೊತ ಅದು ಪಾಕ ಚಲೊ ಆಗಿಲ್ಲಲ್ರೆ ಅದು ಮತ್ತು ಆಮೇಲೆ ಅದು ಟೇಸ್ಟು ಬರೊಂಗಿಲ್ರಿ ನನಗಂತೂ ಶಿರಾ ಮಾಡೋಕ್ ಭಾಳ ಕಠಿಣ್ ಅನಿಸ್ತದ್ರಿ ಆಮೇಲೆ ಅದು ರವೆ ತಂದು ಅದ್ರ ಹಾಕೊ ಟೈಮಿಗೆ ಅದು ಮಿಕ್ಸ್ ಕರೆಕ್ಟಾಗಿ ಮಾಡಬೇಕ್ರಿ ಅದು ಮಿಕ್ಸು ಕರೆಕ್ಟ ಮಾಡಲಿಲ್ಲ ಅಂದ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದಿಲ್ಲ ಒಂದುವೇಳೆ ನೀರು ಹೆಚ್ಗೆ ಆಯಿತು ಕಮ್ಮಿ ಆಯಿತು ಅಂದ್ರೆ ಅದು ಶೀರ ಟೇಸ್ಟಿ ಉಳ್ಳಂಗಿಲ್ರಿ ಸೊ ಶೀರಾ ಮಾಡೋದು ನನಗಂತು ಭಾಳ ಕಠಿಣ್ ಅನಿಸ್ತದ್ರಿ ಅದ್ರ ಕಂಪಾರಿಟಿವ್ಲಿ ನನಗ್ತು ಅನ್ನ ಮಾಡೋದೆ ಅನ್ನಿಸ್ತದ್ರಿ ಟಮಾಟ ರೈಸ್ ಮಾಡೋದು ತುಂಬ ತುಂಬಾ ಈಜಿ ನಾವು ಪಲಾವ್ ಬಿ ಹಂಗೆ ಮಾಡ್ಬೋದು ಪಲಾವ್ಸ್ಕ ಪಲಾವನ್ನು ನಾವು ಭಾಳ ಈಜೀಲಿ ಮಾಡ್ಬೌದು ಶರ್ಬತ್ತು ಮಾಡ್ಬೌದು ಪಲಾವ್ ಮಾಡ್ಬೌದು ಹಾಗೆ ಮತ್ತು ಭಾಳಷ್ಟು ತಿಂಡಿ ತಿನಿಸ್ಗಳ ಮಾಡ್ಬೌದ್ರಿ ಬಟ್ ಶೀರ ಮಾಡೋದ್ ನನಗ್ತು ಭಾಳ ಕಠಿಣ್ ಅನಿಸ್ತದ್ರಿ ಶೀರಾ ಅಲ್ಲಿ ಒಂದು ಇನ್ನ ಒಂದು ಪಂಜಾಬಿ ಡಿಶ್ ಅದರಿ ಅದಕ್ಕೆ ಕಡಾ ಪ್ರಸಾದ್ ಅಂತಿವ್ರಿ ನಮ್ಮ ಮನ್ಯಾಗೆ ಅದನ್ನು ಮಾಡ್ತಿವ್ರಿ ನಾವು ಅದು ಮಾಡೋದು ಭಾಳ ಅದು ಬೆಲ್ಲದ್ನಿಂತ ಮಾಡ್ತಿವ್ರಿ ನಾವು ಆ ಬೆಲ್ಲ ಏನು ಮಾಡ್ತಿವ್ರಿ ಫಸ್ಟ್ ತುಪ್ಪದಾಗೆ ಹುರ್ಕೋತಿವ್ರಿ ಅದು ಸ್ವಲ್ಪ್ ಲಿಕ್ವಿಡ್ ಆಗೋತನ ನಿಂದಿರ್ತಿವ್ರಿ ಅದು ಆದ್ಮೇಲೆ ಅದರಾಗ ನಾವು ಏನು ಅಂತಿವ್ರಿ ರವೆ ಹಾಕೊತೀವ್ರಿ ಅವಾಗ ಅದ್ರದ್ದು ಬಿ ಏನಾರ ಕನ್ಸಿಸ್ಟೆನ್ಸಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತಲ್ರಿ ಅದು ಬಿ ಟೇಸ್ಟ್ ಬರೋಂಗಿಲ್ರಿ ಅದು ಪೂರಾ ಸುಟ್ಟೆ ಹೋಗಿಬಿಡ್ತದ್ರಿ ಸೊ ಹಾಂಗಾಗಿ ಕಡಾ ಪ್ರಸಾದ್ ಮಾಡೋದಿರ್ಲಿ ಏನು ಬಿ ರವಾದು ಐಟೆಮ್ಸ್ ಮಾಡೋದಿರ್ಲಿ ನಂಗಂತು ಅದು ಭಾಳ ಕಠಿಣ್ ಅನಿಸ್ತದ ರುಚಿ ತಿಂಡಿಗಳು ಅದೇ ಅನ್ನ ಮಾಡೋದಿರ್ಲಿ ಚಪಾತಿ ಮಾಡೋದಿರ್ಲಿ ಭಾಳ ಸುಲ್ಬದ್ದು ಕೆಲ್ಸಗಳ್ರಿ ಈಗ ನಮ್ಗೆ ಚಪಾತಿ ಮಾಡೋದಿತ್ತು ಅಂದ್ರೆ ಬಿ ಏನು ಮಾಡ್ತಿರಿ ನಾ ಹಿಟ್ಟು ಕಲಿಸ್ತೀವ್ರಿ ಉಪ್ಪು ಹಾಕ್ತಿವಿ ಅದ್ರಾಗ ಆಮೇಲೆ ಲಟಾಸ್ತಿವ್ರಿ ಲಟಾಸಿ ಏನು ಅಂತಾರ್ ಹಂಚಿನ ಮೇಲೆ ಹಾಕಿ ಬೇಯಿಸಿ ತೆಗಿತೀವ್ರಿ ನಮ್ಗೆ ಪಲ್ಯ ಮಾಡೋದಿತ್ತು ಅಂದ್ರೆ ಬಿ ನಾವು ಯಾವ್ದು ಬೇಕು ಅದು ಪಲ್ಯ ಟಮಾಟ ಪಲ್ಯ ಮಾಡೋದಿತ್ತು ತಮಾಟ ಪಲ್ಯ ಆಲು ಪಲ್ಯ ಮಾಡೋದಿತ್ತು ಆಲು ಪಲ್ಯ ಯಾವ್ದು ಬಿ ಮಾಡ್ಬೌದ್ರೀ ಅದು ಈಜೀಲಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ಎಣ್ಣೆ ಒಳಗೆ ಹಾಕಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿಣ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಅದು ಸರ್ವ್ ಮಾಡ್ಬೌದ್ರೀ ಯಾವ್ದು ಬಿ ಖಾರ ತಿಂಡಿಗಳು ನನ್ಗೆ ಮಾಡೊದಂತು ತುಂಬಾ ಈಜಿ ಅನ್ನಸ್ತದ ಅದೇ ಕಂಪಾರಿಟಿವ್ಲಿ ರುಚಿ ತಿಂಡಿ ಮಾಡೋದಂದ್ರೆ ನನ್ಗೆ ಭಾಳ ಕಷ್ಟ ಅನ್ನಸ್ತದ್ರಿ ಹೋಳಿಗೆ ಎಸ್ಪೆಷಲಿ ಅದು ಹೋಳಿಗೆ ಅಂತು ಅದು ಸ್ಟಫಿಂಗ್ ಮಾಡಿಕೋಬೇಕ್ರಿ ಅದ್ರ ಒಳಗೆ ಹೂರಣದ್ದು ಎಲ್ಲ ಮಾಡಿದ್ದು ಅದು ಪೈಲಾ ಹೂರುಣ್ ರುಬ್ಕೋ ಬೇಕ್ರಿ ಆಮೇಲೆ ಅದು ಏನಂತರ ಅದು ಚಪಾತಿ ಹಿಟ್ಟು ಒಳಗೆ ಅದು ತುಂಬಿಕೊಂಡು ಅದಕ್ಕೆ ಲಟ್ಟಾಸಿ ತಗಡದು ಮೇಲೆ ಆಮೇಲೆ ಅದು ಏನಂತರ ನಾವು ಹೆಂಚಿನ ಮ್ಯಾಲೆ ಹಾಕಟ್ಗೆ ಒಂದೊಂದುಸರ್ತಿ ಅದು ಹರಿದೆ ಬಿಡ್ತದ್ರಿ ಪರೋಟ ಮಾಡೋದಿರ್ಲಿ ಹೊಳಿಗೆ ಮಾಡೋದಿರ್ಲಿ ಎರಡು ಭಾಳ ಅಂದ್ರೆ ಭಾಳ ಕಠಿಣ್ ಅದರಿ ಅದ್ರ ಕಂಪಾರಿಟಿವ್ಲಿ ಚಪಾತಿ ಮಾಡೋದು ಅನ್ನಿಸ್ತದ್ರಿ ನನಗೆ ಯಾಕಂದ್ರದು ಅವು ಒಳಗಿನ ಸ್ಟಫಿಂಗ್ ಹೊರಗೆ ಬರ್ತದ್ರಿ ನಾ ಯಾವಾಗ ಹೆಂಚು ಮೇಲೆ ಹಾಕ್ಬೇಕು ಅಂತೀನಿ ಅದು ಭಾಳ ಅಂದರೆ ಭಾಳ ಕಠಿಣ ಅದಾರಿ ಹೋಳಿಗೆ ಮಾಡೋದಾಲಿ ಪರೋಟ ಮಾಡೋದಾಲಿ ಆ ಸ್ಟಫಿಂಗ್ ಕರೆಕ್ಟ್ ಇರಲಿಲ್ಲ ನಿ ಕರೆಕ್ಟ್ ಲಟಾಸಿದು ಇರಲಿಲ್ಲ ನಿ ಹೆಂಚು ಮ್ಯಾಲೆ ಬೇಯಿಸ ಟೈಮಿಗೆ ಅದು ಕರೆಕ್ಟ್ ನಿ ಹಾಕಿದ್ದಿರಲಿಲ್ಲ ಅಂದ್ರೆ ಅದು ಹರಿದು ಹೊರಗೆ ಬರತದ ಸೊ ಬೆಟರ್ ನಾ ತೊ ಪ್ರಿಫರ್ ಮಾಡೋದು ಅಂದ್ರೆ ಅನ್ನ ಮಾಡೋದು ಅಥ್ವ ಚಪಾತಿ ಮಾಡೊದೆ ಮಾಡ್ತೀನ್ರಿ ಹಾಗಾಗಿ ಏನಂತರ ನಾ ತೊ ಹೋಳಿಗೆ ಮಾಡೊದಾಲಿ ಶೀರ ಮಾಡೊದಿರ್ಲಿ ಕಾಡ ಪ್ರಸಾದ್ ಮಾಡೊದಾಲಿ ಇದು ಅಂತು ಒಟ್ಟು ಯಾರಿಗು ಸಜೆಸ್ಟೆ ಮಾಡಂಗಿಲ್ರಿ ಅದು ಭಾಳ ಕಠಿಣ ಅನ್ನಿಸ್ತದ್ರಿ ನನ್ಗೆ